ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸಾಂಸ್ಕೃತಿಕ ಹಬ್ಬಗಳನ್ನು ಆಚರಿಸ್ತಾರೆ ಅದರಲ್ಲಿ ಬಹಳ ಮುಖ್ಯವಾದ ಹಬ್ಬ ಅಂದರೆ ಮೈಸೂರು ದಸರಾ ಈ ಈ ಹಬ್ಬವನ್ನು ಆಚರಿಸಲು ಹನ್ ಅನೇಕ ಜಿಲ್ಲೆಗಳಿಂದ ರಾಜ್ಯಗಳಿಂದ ದೇಶಗಳಿಂದ ಜನರು ಬರ್ತಾರೆ ಈ ದಸರಾ ಹಬ್ಬದ ದಿನದಂದು ಆನೆಯ ಮೆರವಣಿಗೆ ದೇವರ ಮೆರವಣಿಗೆ ಎಲ್ಲ ಮಾಡಲಾಗುತ್ತದೆ ಮತ್ತು ಜನರು ಬಹಳ ಆಸಕ್ತಿಯಿಂದ ಇದರಲ್ಲಿ ಪಾಲ್ಗೊಳ್ತಾರೆ ಅನೇಕ ಜಿಲ್ಲೆಗಳಿಂದ ಅಲ್ಲಿಯ ಸಂಸ್ಕೃತಿಯನ್ನು ಪ್ರದರ್ಶಿಸಲು ಪ್ರತಿಬಿಂಬಿಸ್ತಾರೆ